ಹಲೋ ನಮಸ್ಕಾರ ಸರ್ ಸರ್ ನಾವು ಹಾಗೇ ನಾವು ಒಂದು ಕಡೆ ಟೂರ್ ಹೋಬೇಕು ಮಾಡ್ಕೊಂಡೀವಿ ಸರ್ ಅದಕ್ಕಾಗಿ ಯಾವ ಅದಕ್ಕಾಗಿ ಯಾವ ಪ್ಲೇಸ್ಗೆ ಹೋದ್ರೆ ಅನುಕೂಲ ಅಂತ ಕೇಳ್ಲಿಕ್ಕೆ ಮಾಡಿದ್ವಿ ಸರ್

ಹಾಂ ಹಾಂ ಹಾಂ ಸರ್

ನಾವು ಒಂದು ಫ್ರೆಂಡ್ಸ್ ಎಂಟು ಜನ ಇದ್ದೀವಿ ಸರ್

ನಾವು ಬಿಡೋದು ಅಂತಂದ್ರೆ ಒಂದು ಮಲ್ನಾಡು ಪ್ಲೇಸ್ ಅಂದರೆ ಸರ್ ಒಂದು ಎಂಟು ದಿನ ಹೋಗ್ಬೇಕಂತ ಮಾತಾಡ್ಕೊಂಡೀವಿ ಸರ್ ನಾವು ಅದಕ್ಕಾಗಿ ಎಷ್ಟು ನಿಮ್ಮ ಅದಕ್ಕೆ ಮಲೆನಾಡೆಲ್ಲ ಸುತ್ತಾಡಲಿಕ್ಕೆ ನಾವು ಮಲ್ನಾಡು ಅಷ್ಟೇ ಸರ್ ಆಮೇಲೆ ಮತ್ತೆ ಬೇರೆ ದೇವಸ್ಥಾನ ಹೋಗ್ಬೋದಾ ಸರ್ ನಾವು ಹಾಂ ಸರ್ ಹಾಂ ಸರ್

ಹಾಂ ಸರ್